ಮೂಢ ಮೂಢನಂಬ್ಕೆಗಳೆಂದ್ರೆ ಈಗ ನಮ್ಮ ತಂದೆ ತಾಯಿಗಳು ನಮಗೆ ಏನು ಹೇಳ್ಕೊಟ್ಟಿದ್ದಾರೆಂದ್ರೆ ಈಗ ಮನೆಯಲ್ಲಿ ಈಗ ಉಗುರು ಕಟ್ ಮಾಡಬಾರದು ಮನೆ ಆಮೇಲೆ ರಾತ್ರಿ ಹೊತ್ತು ತಲೆ ಬಾಚಬಾರ್ದು ಆಮೇಲೆ ರಾತ್ರಿ ರಾತ್ರಿ ನಂತ್ರ ಕನ್ನಡಿ ನೋಡಬಾರ್ದು ಮತ್ತು ಏನೇನು ನಮಗೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಏನು ಹೇಳ್ತಾರೆ ಇದು ದೇವ್ರನ್ನ ನಂಬಬಾರ್ದು ಅಂತ ಹೇಳ್ತಾರೆ ನಾ ಆಮೇಲೆ ಕೆಟ್ದಾಗೆಲ್ಲ ಹೇಳ್ಕೊಡ್ತಾರೆ ನಾವು ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ಆಮೇಲೆ ಇದು ಏನದು ನಮಗೆ ಬೇಕಾದಂಥ ಕೆಟ್ಟ ಕೆಟ್ಟ ಭಿನ್ನಾಬಿಪ್ರಾಯಗಳೆಲ್ಲ ನಮಗೆ ಹೇಳ್ಕೊಡ್ತಾರೆ ನಾವು ಅದನ್ನು ತಿಳ್ಕೊಬಾರದು ನಾವು ನಂಬಿರೊ ನಾವು ನಂಬಿರೊ ದೇವ್ರು ಸತ್ಯಯಿದೆ ಎಂಬುದಾಗಿ ನಾವು ತಿಳ್ಕೊಬೇಕು ದೇವ್ರ ಮೇಲೆ ನಂಬಿಕೆ ಇಡಬೇಕು ಮತ್ತು ಈ ಮೂಢನಂಬ್ಕೆಗಳ ಮೇಲೆ ನಾವು ನಂಬಿಕೆ ಇಡಬಾರ್ದು ಆ ಪೂಜೆ ಈ ಪೂಜೆ ಅಂತ ಮತ್ತೆ ಹೋಗ್ಬಾರ್ದು ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ದೇವ್ರನ್ನು ನೆನೆದ್ರೆ ನಮಗೆ ಒಳ್ಳೇದಾಗುತ್ತೆ ಅದಕ್ಕೆ ಈ ಈ ಮೂಢನಂಬಿಕೆ ಮಾಟಮಂತ್ರ ಇವ್ಯಾವನ್ನು ನಾವು ನಂಬಬಾರದು